ಹಲೋ ನಾವು ಜಯಲಕ್ಷೀ ಟೇಲರಿಂದ ಹಾಂ ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ಇದು ಇದೆ ಬಟ್ಟೆಯೆಲ್ಲ ಇದು ಟ್ರೇಲ್ ಇದೆ ಹೌದು ರೀ ಯಾವ ಕಲರ್ ಹೌದು ರೀ ಸೈಜ್ ಹಾಂ ಯಾ ಅದಾವ ರೀ

ಹೌದು ರೀ ಹಾಂ ಸಾ ಅದ್ರ ಸೈಜ್ ರೀ ಹೌದು ರೀ ಹ್ಞೂ ಹಾಂ ರೀ ಹ್ಞೂ ರೀ ನಮ್ಮ ನಿಮ್ಗೆ ಫೋನಿನ್ಯಾಗ್ ಕಳಿಸ್ತೀನ್ ರೀ ಅದನ್ನು ಫೋಟೋನೂ ಕಳಿಸ್ತೀನಿ ಲೊಕೇಶನ್ ಕೂಡ ಸೇರ್ ಮಾಡ್ತಿನಿ ರೀ ಅದರ್ದು ಪರ್ ಸೇ ಹಾಂ ಅದ್ರ ಪ್ರೈಜೆಲ್ಲಾ ಹಾಕಿರ್ತೀನಿ ರೀ ಅದು ಫೈ ಹಂಡ್ರಡ್ ಶರ್ಟಿಗೆ ಇದೆ ಸರ್ ಶರ್ಟಿಗೆ ಇದೆ ಪ್ಯಾಂಟಿಗೆ ಒನ್ ತೌಸಂಡ್ ಫಿಫ್ಟೀನ ಅಷ್ಟಿದೆ ಹಾಂ ಮೇಡಮ್ ಹಾಂ ಹ್ಞೂ ರೀ ಅದಕ್ಕೆ ಒಂದು ಟು ತೌಸನ್ ಇಷ್ಟು ಇದ್ದರೆ ಇರ್ಬೋದು ರೀ ನಾ ನಿನಗ್ ನಿಮ್ಗೆ ವಾಟ್ಸ್ಆ್ಯಪಿಗೆ ಹಾಕ್ತೀನ್ ರೀ ಟ್ರಾಯ್ ಮಾಡು ಹಾಂ ಇದೆಲ್ಲ ನಿಮ್ಗೆ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ರೀ